ನನ್ನ ಜೀವನ್ದಾಗ ಎಲ್ಲಕ್ಕಿಂತ ದೊಡ್ಡು ಸವಾಲಂತಂದರೆ ನಾ ಶಾಲ್ಯಾಗ ಇರ್ಲಕ್ಕ ನಮ್ಮ ಟೀಚರ್ ಏನು ಮಾಡಿದರು ಅಂದ್ರೆ ಹೋಗಿ ನೀನು ಎಲ್ಲರ ಎದುರಂಬದ ನಿಂತು ಸ್ಪೀಚ್ ಕೊಡು ಅಂತ ಅಂದಿದ್ದರು ಆಗ ನನ್ನ ಬಳಿ ಧೈರ್ಯ ಇದ್ದಿದಿಲ್ಲ ಸ್ಪೀಚ್ ಕೊಡ್ಲಕ್ ಆಗ ಏನು ಮಾಡ್ದೆ ಅಂತಂದರೆ ಇಲ್ಲ ರೀ ಮೇಡಮ್ ನನ್ನ ಕೈಯಲ್ಲಿ ಆಗಲ್ಲದ್ರೀ ಟೀಚರ್ ಅಂತವ್ರಿಗೆ ಹೇಳ್ಲಕ್ಕೆ ಹೋದೆ ಹೇಳ್ದರೆ ಅವ್ರು ಅಂದರು ಇಲ್ಲ ಇಲ್ಲ ನೀ ಮಾಡಲೇಬೇಕಿದು ಏನು ಮಾಡ್ತಾವ್ ಗೊತ್ತಿಲ್ಲ ಅಂತಂದರ ಆಗ ನಾ ಅಂಬದ್ ತೋಲ್ ತೋಲ್ ತೋಲ್ ಅಂಜೋಯ್ತಪ್ಪ ಯಾಕಂತಂದರೆ ಈಗ ಎಲ್ಲರು ನನ್ಮೇಲೆ ನಗುತ್ತಾರ ಮತ್ತು ಆಮೇಲೆ ನನಗೆ ಬರಲ್ಹೋಯ್ತು ನಾ ಎಲ್ಲರ ತಪ್ಪದೆ ಅಂತಂತಂದರೆ ಎಲ್ಲಾರು ನನಗೆ ಹಂಗಸ್ತರೆ ಆಮೇಲಾ ಅಂತಂದು ಅಂಜಿದೆ ಅಂಜಿ ಮತ್ತೇನು ಮಾಡ್ದೆ ಅಂತಂದರೆ ಬ್ಯಾಡ್ರಿ ಟೀಚರ್ ನನ್ನ ಕೈಯಲ್ಲಿ ಆಗಲ್ಲ ಅಂತಂದರೆ ಬಿ ಅವ್ರಂದ್ರು ಇಲ್ಲ ಇಲ್ಲ ನೀ ಮಾಡಲೇಬೇಕದು ನಿನ್ನ ಹೆಸರೆ ಬರೆದಿನ್ದದ ಈಗ ನೀನೇ ಮಾಡ್ಬೇಕಾಗ್ತದೆ ಅಂದ್ರು ಮರುದಿನ ಹೋಗಿದ್ದೆ ಹೋಗಿ ನಿಂತಿದ್ದೆ ಎಲ್ಲಿ ಎಸೆಂಬ್ಲಿದಾಗೆ ನಿಂದರ್ತಿಗೆ ತಡ ನಂದು ಟೈಮ್ ಬಂತಪ್ಪ ಆ ಸ್ಪೀಚ್ ಹೇಳಂತಂದು ಆ ಸ್ಪೀಚ್ ಹೇಳಂತ ಬರ್ತಿಕೆ ತಡ ಹೋಗಿದ್ದೆ ಹೇಳಕ್ಕೋದೆ ಅಲ್ಲಿ ನನ್ನ ಕೈಯಲ್ಲಿ ತಪ್ರಕಾಯಿತು ತಪ್ರಕಾಯ್ತಿಕೆ ತಡ ಪೂರಾ ಓಸ್ ಮಂದಿಯೆಲ್ಲ ನನ್ಮೇಲೆ ನಕ್ಕರು ಆಗ ತೋಲ್ ತೋಲ್ ತೋಲ್ ನನಗಂಬದು ಅಸಯ್ಯ ಅನಿಸ್ತು ಹೆಂಗಪ್ಪಾ ನಂದ್ಲಿನ್ನು ಹೆಂಗೆ ತಪ್ಪಾಯಿತು ಅಂತ ಅನ್ಕೋತ ನಾ ಏನು ಮಾಡಿದೇ ನೀರಾಶಾಗೋದೆ ನೀರಾಶಾಗೋಗಿ ಅಲ್ಲಿಂದ ಬಂದು ಮರುದಿನ ಹಿಡ್ದು ಏನು ಮಾಡ್ದೆ ಅಂತಂದರೆ ಈಗ ಅದು ಹಂಗೆ ಆಗಿನ ಸಲಕ್ಕೆ ಆಗ್ಬಾಡ್ದು ಇನ್ನೊಂದು ಪೈಕಿ ಮುಂದೋಗಿ ಅಂತಂದು ದಿನ ನಾ ಏನು ಮಾಡ್ಲತ್ತ ಅಂತಂದರೆ ಅಂಥ ಅಂಜಿಕೆ ಹೋಗ್ಬೇಕು ನನ್ನ ಒಳಗಿಂದಂತಂದು ನಾ ಪ್ರಯಾಸ ಪಡ್ಲತಪ್ಪ ಹೆಂಗೋಯ್ತದೆ ಹೆಂಗೋಯ್ತದೆ ಅನ್ಕೋತ ಥೋಡೆ ದಿನ ಯೋಚನೆ ಮಾಡಿನ್ಬಾದು ನಾ ಎಷ್ಟಾಯ್ತದೋ ಅಷ್ಟು ತೋಲ್ ಜನರ ಮುಂದೆ ಏನರ ಒಂದು ನನಗೆ ಗೊತ್ತಿದ್ದಿನ ಚೀಝು ಹೇಳ್ಬೇಕಂಬದು ಒಂದು ನಿರ್ಧಾರಕ್ಕೆ ಬಂದೆ ನಿರ್ಧಾರಕ್ಕೆ ಬಂದು ನನಗೆ ಏನೇ ಒಂದು ನೊಲೇಜ್ ಇರುತಿತ್ತು ನನ್ಬಳಿ ಅದ್ರದ್ದು ಒಂದು ಮಾಹಿತಿ ಇರುತಿತ್ತು ಆ ಮಾಹಿತಿ ಎಷ್ಟಾಯ್ತದೋ ಅಷ್ಟು ಜಾಸ್ತಿ ಜನರ ಎದುರು ಹೇಳಕ್ಕೆ ಕೊಶಿಶ್ ಮಾಡೋದ್ ಸಣ ಸಣ್ಣ ಸಣ ಸಣ್ಣ ಹೆಜ್ಜೆಲಿಂದ ಹೇಳ್ಕೊತ ಹೋದೆ ಆವಾಗ ನನಗೆ ಹಳ್ಳುಗೆ ಹಳ್ಳುಗೆ ಹಳ್ಳುಗೆ ಧೈರ್ಯ ಬರ್ತಾ ಹೋಯಿತು ಧೈರ್ಯ ಬರ್ತಾ ಬರ್ತಾ ನಾ ಏನು ಮಾಡ್ದೆ ಅಂತಂದರೆ ಹಂಗೆ ಮತ್ತೊಂದುಸರ್ತಿ ನಮ್ಮ ಶಾಲ್ಯಾಗ ಟೀಚರ್ ಕೇಳದರಪ್ಪಾ ಏನು ಹೋದಸರ್ತಿ ಎಂಬುದ ನೀ ಹೋಗಿಲ್ಲ ಹಂಗೆ ಹೇಳಲ್ದೇ ಈ ಸರತಿ ಕ ನೀ ಹೇಳ್ತೆನಂತ ಕೇಳ್ದರು ಆ ಸರತಿ ಅಂಬಟ್ಕೆ ನಾ ಫುಲ್ ಅದು ಅಂಬದು ನನಗೆ ಧೈರ್ಯ ಬಂದುಬಿಟ್ಟಿತ್ಕಿ ನಾ ಎಲ್ಲಿ ನಿಂತ್ರು ಬಿ ಏನು ಹೇಳೆಂದರೆ ಬಿ ಹೇಳ್ಬೋದು ಅನ್ನಂಗೆ ಆಯ್ತ್ ಆಯ್ತು ರೀ ಟೀಚರ್ ನಾ ಹೇಳ್ತೆ ರೀ ಅಂತಂದು ಅವ್ರ ಬಳಿಂದು ನಾ ಪರ್ಮಿಷನ್ ನೀವು ಅಲ್ಲಿ ಮುಂದೆ ಹೋಗಿ ಹೇಳ್ರೀ ನನ್ನ ಹೆಸ್ರನ್ನ ನಾ ಹೇಳ್ತಿನಿ ನಾಳೆಗೆ ಅಂಥೇಳಿ ಅಲವ್ ಮಾಡಿಸಿದ ಆವಾಗ ಅವ್ರು ಏನು ಮಾಡ್ಯಾರ ಮರುದಿನ ನಾನು ಮುಂಜಾನೆ ಮುಂಜಾನೆ ಕರೆದರು ಎಸೆಂಬ್ಲಿದಾಗ ಕರ್ದು ಹೇಳಕ್ಕೋಗಿ ನಾ ಆ ಟೈಮ್ನಾಗ ಸ್ವಲ್ಪ ಒಂದು ನಿಮಿಷ ಏನಂತಂದರು ಹೋಗಲ್ಲಿ ಮೈಕ್ ಹಿಡಿಯಟ್ಕೆ ಅಂಬದು ಅಂಜಿಕೆ ಆದಂಗನಿಸ್ತು ಮಗರ್ ನಾ ಇಸ್ ದಿನ ಥನ ಪ್ರಯಾಸ ಪಟ್ಟಿನ ವ್ಯರ್ಥ ಆಗಬಾರ್ದಂತ ನಾ ನನ್ನ ಖರೆ ಝೋಗ್ಲ ಗೊತ್ತಿಲ್ಲ ನನ್ನ ಧೈರ್ಯ ಅಂಬದು ನೀರಾಶಾಗ್ಲಕ್ಕ ಬಿಡಲ್ದೇ ನಾ ಏನು ಮಾಡ್ದೆ ಛಾಲು ಮಾಡ್ದೆ ನಾ ಹೇಳೋಕ್ಕೆ ಯಾವಾಗ ನಮಗೆ ಒಂದು ಚೀಝಿನ ಮಾಹಿತಿ ಇರ್ತದ ಅದಕ್ಕೆ ನಮಗೆ ಹೇಳಕೆ ಹೆಚ್ಚಿಗೆ ತ್ರಾಸಾಗಲ್ಲದು ಇದು ಒಂದು ಚೀಸ್ ನಾ ಅದ್ರಲ್ಲಿಂದ ಕಲ್ಕೊಂಡಿದ್ದೆ ಯಾವಾಗ ನಾವು ಅದಕ್ಕೆ ಪದೇ ಪದೇ ಮಾಡ್ತಾ ಹೋಯ್ತಿವೋ ಅದೇ ರೀತಿ ಅದರ ಭಯ ಹೊಂಟೋಯ್ತದೆ ಹೆಚ್ಚಿಗೆ ನಮಗೆ ಕಾನ್ಫಿಡೆನ್ಸ್ ಬರ್ತದ ಆ ಒಂದು ಚೀಝಿನಾಗ ಅದು ಹಂಗೆ ಮತ್ತೊಂದು ಚೀಸ್ ಏನಂತಂದರೆ ನನಗೆ ಕತ್ತಲದ ನೋಡ್ದರೆ ಅಂಜಿಕೆ ಆಯ್ತಿತ್ತು ನನಗೆ ಕತ್ತಲ ಟೈಮಿನಾಗೆ ಒಬ್ಬ ಓಡ್ಯಾಡಬೇಕಂತದರ ಏನೋ ಬಂದು ಹಿಡಿತದೇನೋ ಅನಿಸ್ತಿತ್ತು ಬಟ್ ಏನು ಮಾಡ್ದೆ ಅಂತಂದರೆ ಈಗಿನ್ನು ಮೊದಲನೇ ಸಾರಿ ಯಾವ ರೀತಿಯಪ್ಪಾ ಅದು ಸ್ಪೀಚ್ ಹೇಳಿ ನಾನಂಬದು ಕಲ್ತಿದ್ದೆ ಅದೇ ರೀತಿ ಇದಕ್ಕೆ ಬಿ ಮಾಡ್ಭೇಕಂತಂದು ಆಗ ಈಗ ಆಗ ಈಗ ಅಂಬದು ಕತ್ತಲಾಗ ಅಂಬದು ಟಾರ್ಚ್ ಹಿಡ್ಕೊಂಡು ಓಡಾಡ್ಲಕ್ಕೆ ಛಾಲು ಮಾಡಿದೆ ಓಡ್ಯಾಡ್ತಾ ಓಡ್ಯಾಡ್ತಾ ಏನು ಆಯ್ತಂತಂದರೆ ಅಲ್ಲಿ ಏನು ಬಿ ಇರಲ್ಲದದು ನನ್ನ ಧಿಮಾಕ್ದ್ಯಾಗಿಂದು ವ್ಯಹಮ್ಮಿರ್ತದ ಅದ್ರಲಿಂದ ನನಗೆ ಅಂಜಿಕೆ ಆಯ್ತವಂತ ಗೊತ್ತಾಯಿತು ಆಮೇಲೇನು ಮಾಡ್ದೆ ನಾನು ಅಂತಂತಂದರೆ ಈ ವ್ಯಹಮ್ ತೆಗ್ದಾಕಬೇಕಲ್ಲ ಅಂತಂದರೆ ಇನ್ನು ನೈಟ್ ಹೆಚ್ಚಿಗೆ ಓಡಾಡ್ಲಕ್ಕೆ ಚಾಲು ಮಾಡ್ದೆ ಆವಾಗ ನಾನು ಓಡಾಡ್ತಾ ಓಡಾಡ್ತಾ ಅಲ್ಲಿ ಬಿ ಕೂಡ ನನಗೆ ಧೈರ್ಯ ಬಂತು ಹಿಂಗೇ ಮಾಡಿ ನನ್ನ ಲೈಫಿನ್ಯಾಗ ನಾ ಅಂಬದು ಎಲ್ಲಕ್ಕಿಂತ ದೊಡ್ಡದು ಸವಾಲು ಇದ್ದಿದ್ದು ಬಿ ಅದಕ್ಕೆ ನಾ ಹೆಂಗೆ ಎದುರಿಸಿದೆ ಅಂತಂದರೆ ಒಂದುಸರ್ತಿ ಮೊದಲನೇ ಹೆಜ್ಜೆ ಸೋತಿನಾಗ ಅನ್ಸಿತ್ತು ನನಗೆ ಮಗರ್ ಸೆಕೆಂಡ್ ನೆಕ್ಸ್ಟದು ಆಮೇಲೆ ಹಿಡಿದು ಏನು ಮಾಡ್ತಾ ಹೋದಂದರೆ ಅದರ ಮ್ಯಾಲೆ ನಾ ಅಂಬದು ಹೆಚ್ಚಿಗೆ ಗಮನ ಕೊಟ್ಟು ಯಾವ ರೀತಿ ಇದರ ಒಳಗಿಂದ ಹೊರಗೆ ಬರ್ಬೇಕಂತ ಯೋಚನೆ ಮಾಡ್ಕೋತ ಹೋದೆ ಆವಾಗ ನನಗೆ ಹಾದಿ ಸಿಕ್ಕವು ಅದರ ಒಳಗಿಂದ ಹೊರಗೆ ಬರ್ಲಕ್ಕೆ